ಹಾಂ ಹಲೋ ಹಾಂ ಹೇಳಿ ಯಾರು ನಾನೇನಿಲ್ಲ ಕೂತಿದ್ದೆ ಸುಮ್ಮನೆ ಬೋರ್ ಮನೆಯಲ್ಲಿ

ಇಲ್ಲ ನೋಡಲಿಲ್ಲ ನಾನಂದರೆ ಟಿ ವಿ ಟಿ ವಿ ನೋಡೋದು ಕಮ್ಮಿಯೆ ಫ್ರೀಯ ಅದರಲ್ಲಿ ಇಲ್ಲ ಜಿಯೋ ಸಿನಿಮಾ ಏನು ಅದು ಆ್ಯಪಾ ಇನ್ಸ್ಟಾಲ್ ಮಾಡಬೇಕಾ

ಏನದು ಕಟ್ಟಲಿಕಿರ್ತದ ಇಲ್ಲ ಫ್ರೀಯಾ ಹಾಂ ಹಾಂ ಹೌದಾ ವೆಬ್ ಸಿರೀಸ್ ನೋಡ್ತಿನಿ ಅಂದರೆ ಹಿಂದಿ ಬಿಗ್ ಬಾಸ್ ಇದು ಅದರಲ್ಲಿ ಸಿಗ್ತದೆ ಹೌದೌದು ಹಾಂ ಹಾಂ ಹಾಂ ಹೌದಾ ಕ್ರಿಕೆಟ್ ಎಲ್ಲ ಇದರಲ್ಲೆ ನೋಡ್ಬೋದಲ್ಲ ಹೌದಾ ಹಾಂ ಹಾಗಾದರೆ ನಾನು ಇನ್ಸ್ಟಾಲ್ ಮಾಡ್ತಿನಿ

ಇವತ್ತೆ ಮಾಡ್ತಿನಿ ಇವತ್ತೆ ಮಾಡ್ತಿನಿ ಸ್ವಲ್ಪ ಬೋರ್ ಸ್ವಲ್ಪ ಟೈಮ್ ಪಾಸಿಗೆ ಒಳ್ಳೆದಾಗ್ತದಲ್ಲ ಹಾಂ ಹೇಳಿ ಹೇಳಿ ಹಾಂ ಸರಿ ಮತ್ತೆ ಈ ಟೈಮ್ ಹಾಂ ಅದು ಹೌದು ಅದು ಹೌದು ಮತ್ತೆ ಬ್ರೇಕ್ ಎಷ್ಟು ಇರ್ತದೆ ಟಿ ವಿಯಲ್ಲಿ ಇದರಲ್ಲಿ ಅಟ್ಲೀಸ್ಟ್ ಕಂಟಿನ್ಯೂಸ್ ನೋಡ್ಬೋದಲ್ಲ ಹಲೋ ಹಲೋ ಅಲೋ

ಅಲೋ